ನಾನು ಬಸವರಾಜ್ ಅಂತ್ಹೇಳಿ ಆವಾಗ್ಲೇ ಅರ್ಧ ಗಂಟೆ ಕೆಳಗೆ ನಿಮಗೆ ಬುಕ್ ಮಾಡಿದ್ದೆ ಕ್ಯಾಬ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ಯಾಕೆಂದ್ರೆ ಲೊಕೇಶನಲ್ಲಿ ತೋರಿಸ್ತಾ ಇದೆ ಹತ್ರ ದಯವಿಟ್ಟು ಇಲ್ಲಿ ಇದ್ರ ಹತ್ರ ಇದ್ದೀನಿ ಎಲ್ಲಿ ಅಂದರೆ ರಾಘವೇಂದ್ರ ಓಟಲ್ ಇದ್ಯಲ್ಲಾ ಆ ರಾಘವೇಂದ್ರ ಓಟ್ಲ್ ಮುಂಭಾಗ ನಿಂತಿದ್ದೀನಿ ದಯವಿಟ್ಟು ಇಲ್ಲಿಗೆ ಬನ್ನಿರಿ ನಾನು ತುಂಬ ಹೊತ್ತಾಯ್ತು ಕಾಯ್ತಾ ಇದ್ದೀನಿ ನಿಮ್ಗೆ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ದೀರ ಆದರೆ ಕಾಣಿಸ್ತಾ ಇಲ್ಲ ನನಗೆ ದಯವಿಟ್ಟು ಬನ್ನಿ ನಿಮ್ಮ ಎಡ ಭಾಗದಿಂದ ಕ್ರಾಸ್ ಮಾಡ್ಕೊಂಡು ನೀವು ಇಲ್ಲಿ ಬಂದರೆ ರಾಘವೇಂದ್ರ ಓಟ್ಲು ಅಂತ ಇದೆ ಆ ಓಟ್ಲು ಮುಂಭಾಗದ ಒಂದು ಗಿಡ ಇದೆ ಆ ಗಿಡದ ಹತ್ತಿರ ನಾನು ನಿಂತ್ಕೊಂಡಿದ್ದೀನಿ ದಯವಿಟ್ಟು ಇಲ್ಲಿಗೆ ಬರ್ರಿ